ನಮಸ್ತೆ ಭಾರತದ ಮಾಧ್ಯಮದ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತ ಅಂದರೆ ನಮ್ಮ ಪ್ರಕಾರ ಮಾಧ್ಯಮದ ಬಳಕೆಗೆ ಬಂದಾಗ ವೀಕ್ಷಕರು ವ್ಯಾಪಕವಾದಂತಹ ಧನಾತ್ಮಕ ಹಾಗೂ ಋಣಾತ್ಮಕ ಪರಿಣಾಮಗಳನ್ನ ಗಮನಿಸಿದ್ದಾರೆ ಸಾಮಾಜಿಕ ಮಾಧ್ಯಮ ಅಂದರೆ ನೈಜ ಆಗಿರ್ಬೋದು ಅಥವಾ ಆನ್ಲೈನ್ ಸಮುದಾಯಗಳೊಂದಿಗೆ ವ್ಯಕ್ತಿಯ ಸಂಪರ್ಕದ ಪ್ರಜ್ಞೆಯನ್ನು ಸುಧಾರಿಸಲು ಸಹ ಈ ಒಂದು ಮಾಧ್ಯಮ ಸಹಾಯ ಮಾಡುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಹಾಗೆಯೇ ಈ ಮಾಧ್ಯಮದ ನಿಗಮಗಳು ಅಥವಾ ಉದ್ಯಮಿಗಳು ಈ ಲಾಭ ರಹಿತ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಸರ್ಕಾರಗಳಿಗೆ ಪರಿಣಾಮಕಾರಿ ಸಂವಹನ ಸಾಧಕ ಅಂದರೆ ಸಂವಹನ ಸಾಧನ ಆಗಿರಬಹುದು ಅಂತ ಒಂದು ನನ್ನ ಒಂದು ಅಭಿಪ್ರಾಯ ಇನ್ನೂ ಒಂದು ಹೇಳೋದಾದ್ರೆ ಈಗ ಈ ಪ್ರತಿಯೊಂದು ಸಮಾಜದಲ್ಲಿ ಆಗು ಹೋಗು ಒಳಿತು ಕೆಟ್ಟದ್ದು ಪ್ರತಿಯೊಂದು ನಮಗೆ ಈ ಒಂದು ಸುದ್ದಿವಾಹಿನಿಯ ಮುಖಾಂತರ ನಾವು ತಿಳಿದುಕೊಳ್ಳಬಹುದಾಗಿದೆ ಹಾಗೆಯೇ ಈ ಒಂದು ಸುದ್ದಿವಾಹಿನಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಅದರಲ್ಲಿ ಎರಡೂ ಪರ ವಿರೋಧ ಎರ್ಡು ಇರುತ್ತೆ ಜನರಿಗೆ ಬಿಟ್ಟಿದ್ದು ಒಳ್ಳೆಯದು ಕೆಟ್ಟದ್ದು ತಗೊಳೋದು ಅಂದರೆ ಈಗ ಒಂದೇ ಚಾನಲಲ್ಲಿ ಮೊದಲು ಮೊದಲೆಲ್ಲ ಚಂದನ ವಾಹಿನಿ ಅಂತ ಒಂದೇ ಚಾನಲಿತ್ತು ಅಂದರೆ ದೂರ್ ದೂರದರ್ಶನ ಚಾನಲ್ ಅಂತ ಒಂದೇ ಒಂದಿತ್ತು ಆದರೆ ಇತ್ತೀಚಿನ ಕೆಲವಾರು ವರ್ಷಗಳ ಹಿಂದಿಂದ ಸುಮಾರು ಸುದ್ದಿವಾಹಿನಿ ಅಂದರೆ ಸುಮಾರು ಚಾನೆಲ್ಗಳಾಗಿದ್ದಾವೆ ಕನ್ನಡ ನ್ಯೂಸ್ ಚಾನಲ್ಗಳು ಅದರ ಪ್ರಕಾರ ಹೇಳಿದರೆ ಈಗೆಲ್ಲ ಒಂದು ಹೊಸ ಸುದ್ದಿ ಬಂದ ತಕ್ಷ್ಣ ಸಮಾಜದಲ್ಲೇನು ನಡೀತಿದೆ ಕೆಟ್ಟದ್ದೋ ಒಳ್ಳೆಯದೋ ರಾಜಕೀಯನೋ ಮತ್ತೊಂದೋ ಯಾವುದೇ ಆಗಲಿ ಇವತ್ತಿನ ಕಾಲದಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಪ್ರತಿಯೊಂದು ಚಾನಲಲ್ಲೂ ಕೂಡ ಹರಿದಾಡ್ತಿರತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನು ಅದು ಸುದ್ದಿ ನಿಜವಾಗಿರಲಿ ಸುಳ್ಳಾಗಲಿ ಓದಲು ಅಥವಾ ಹಂಚಿಕೊಳ್ಳಲು ಸಾಮಾಜಿಕ ಮಾಧ್ಯಮ ನಾವು ಬಳಸ್ಕೊಳ್ಬೌದಾಗಿದೆ ಹಾಗಾಗಿ ನಿಜಕ್ಕೂ ನನ್ನ ಒಂದು ಅಭಿಪ್ರಾಯ ಏನೆಂದರೆ ಇದು ಒಂದು ಸಂವಹನ ಸಾಧನ ಆಗಿದೆ ಅಂತ ಹೇಳಬಲ್ಲೆ ಇನ್ನು ಸುದ್ದಿ ಚಾನಲ್ಗಳು ಸುಮಾರು ಇದ್ದಾವೆ ಅವು ಯಾವ್ಯಾವು ಅಂತ ಅಂದರೆ ಎಲ್ಲರಿಗೂ ಗೊತ್ತಿರೊ ಹಾಗೆ ಈಗ ಸಿನಿಮೀಯ ರೀತಿಯಲ್ಲಾದರೆ ಬೇರೆ ಬೇರೆ ರೀತಿ ಇದೆ ಧಾರವಾಹಿ ರೂಪದಲ್ಲಿ ಬೇರೆ ನೋಡ್ಬೌದು ಮತ್ತೊಂದು ಬಟ್ ಇಲ್ಲಿ ಸುದ್ದಿ ಸಂವಹನ ಅಂತ ಅನ್ನೋದಾದ್ರೆ ಟಿ ವಿ ನೈನ್ ಕನ್ನಡ ಇದೆ ಸುವರ್ಣ ನ್ಯೂಸ್ ಕನ್ನಡ ಇದೆ ಸುದ್ದಿ ಟಿ ವಿ ಅನ್ನೋ ಚಾನಲ್ ಕೂಡ ಇದೆ ಜ಼ೀ ಟಿ ವಿ ಅನ್ನೋ ಚಾನಲ್ ಇದೆ ಈ ಟಿ ವಿ ಆನ್ ಈ ಟಿ ವಿ ಕನ್ನಡ ನ್ಯೂಸ್ ಅನ್ನೋದು ಕೂಡ ಇದೆ ಚಂದನ ವಾಹಿನಿ ಇದೆ ನನ್ನ ಗ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಇಷ್ಟು ನಿಮ್ಮಲ್ಲಿ ಒಂದು ನನ್ನ ಅಭಿಪ್ರಾಯನ ಹಂಚಿಕೊಂಡಿದ್ದೇನೆ ಧನ್ಯವಾದ